ಹಲೋ ಹಾಂ ಹೇಳಿ ಹಲೋ

ಹಾಂ ಹೇಳಿ ಹಾಂ ಮೇಡಮ್ ಹೇಳಿ ಏನು ಪ್ರಾಬ್ಲಮ್ಮು ಹಾಂ ಹಾಂ ಏನು ಪ್ರಾಬ್ಲಮ್ ಮೇಡಮ್

ಹಾಂ ಹಾಂ ಯಾವ ಟ್ಯಾಬ್ಲೆಟ್ಟು ಜ್ವರದ್ದಾ ಈಗ ಹೇಗೆ ಇದ್ದೀರಾ ಹೌದಾ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ ಬಂದು ಹಾಗೆಯೇ ನಿಮ್ಗೆ ಇಂಜೆಕ್ಷನ್ ಏನಾದರೂ ಕೊಟ್ಟಿದ್ದಿರಾ ಹಾಂ ಕೆಲವರಿಗೆ ಒಂದೊಂದು ಇಂಜೆಕ್ಷನ್ ಆಗೋಲ್ಲ ಅಲರ್ಜಿ ಥರ ಆಗಿರುತ್ತೆ ಆ ಥರ ಏನಾದರೂ ಆಗಿರಬೇಕು ಒಂದು ಸಲ ಟೆಸ್ಟ್ ಮಾಡಿಸ್ಕೊಳ್ಳಿ ಬಂದು ಹಾಗೆಯೇ ಮಾತ್ರೆ ಎಲ್ಲ ಚೇಂಜ್ ಮಾಡಿಸಿ ಹ್ಞೂ ಮತ್ತು ಏನಾದರೂ ತೊಂದರೆ ಇದೆಯಾ ಜ್ವರ ಎಲ್ಲ ಕಮ್ಮಿ ಆಗಿದೆಯಾ ಒನ್ ಹಾಂ ಜ್ವರ ಜಾಸ್ತಿ ಇದ್ದರೆ ವಾಂತಿ ಬಂದಂತೆ ಆಗುತ್ತೆ ಪರವಾಗಿಲ್ಲ ಬಂದು ಒಂದು ಸಲ ನೋಡ್ಕೊಂಡು ತೋರ್ಸ್ಕೊಂಡು ಹೋಗಿ ಟ್ಯಾಬ್ಲೆಟ್ಸ್ ಅದ್ರ ಸರಿಯಾಗಿ ಇಂಜೆಕ್ಷನ್ ನಿಮ್ಗೆ ಪೈನ್ ಕಿಲ್ಲರ್ ಇಂಜೆಕ್ಷನ್ ಕೊಟ್ಟರೆ ಕೆಲ್ವರಿಗೆ ಆಗೋದಿಲ್ಲ ಮತ್ತು ಇಂಜೆಕ್ಷನ್ ಒಂಥರ ಅಲರ್ಜಿ ಆಗುತ್ತೆ ಸೊ ಹಾಗಾಗಿ ಹಂಗೆ ಏನಾದರೂ ಆಗಿರಬೇಕು ನಿಮಗೆ ಏನು ಆಗೋಲ್ಲ ತೊಂದರೆ ಏನಿಲ್ಲ ಒಂದು ಸಲ ತೋರ್ಸ್ಕೊಂಡು ಹೋಗಿ ಮೇಡಮ್ ಹಾಂ ಓಕೆ ಓಕೆ ಓಕೆ ಹಾಂ ಮೇಡಮ್ ಬನ್ನಿ ಬನ್ನಿ ಹಾಂ ಸರಿ ಮೇಡಮ್